ಹಲೋ ನಾನು ಸಿಂಧು ಹಾಂ ನಾವು ಫ್ಯಾಮಿಲಿ ಟ್ರಿಪ್ಗೆ ಬಂದಿದ್ದೀವಿ ಇಲ್ಲಿ ದಾವಣಗೆರೆಯಿಂದ ಸ್ವಲ್ಪ ದೂರ ಇದ್ದೀವಿ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಇಲ್ಲಿ ನಮ್ಮ ಫ್ಯಾಮಿಲಿ ಅವರಿಗೆ ಸೀ ಫುಡ್ ತಿನ್ನಬೇಕಂತ ತುಂಬ ಆಸೆ ಆಗಿದೆ ಹಾಗಾಗಿ ನಾನು ನಿಮಗೆ ಕಾಲ್ ಮಾಡಿದ್ವಿ ಇಲ್ಲಿ ದಾವಣಗೆರೆಯಲ್ಲಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಹಾಂ ನಾನಿವಾಗ ದಾವಣಗೆರೆಯಲ್ಲಿರೋ ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದರ ಅಪೋಸಿಟು ಅಯ್ಯಂಗಾರ್ ಬೇಕರಿ ಇದೆ ಅಲ್ವ ಅಲ್ಲಿ ಅಲ್ಲಿ ನಿತ್ಕೊ ಅಲ್ಲಿದ್ದೀವಿ ಹಾಂ ಹಾಂ ಹೌದಾ ಹಾಂ ಓಕೆ ಅಮೌಂಟೆಲ್ಲ ಹೇಗಿದೆ ಟೇಸ್ಟು ಎಲ್ಲ ಚೆನ್ನಾಗಿದೆಯಾ ಹೌದಾ ಹಾಂ ಓಕೆ ಏನೇನು ಸಿಗುತ್ತೆ ಅದರ ಹಿಂದುಗಡೆಯಾ

ಒ ಓಕೆ ಏನೇನು ಸಿಗುತ್ತೆ ಅಲ್ಲಿ ಸೀ ಫುಡ್ಡಲ್ಲಿ ಏನೇನು ಸಿಗುತ್ತೆ ಹಾಂ ಅದು ಅಂ ಫಿಶ್ಶು ಫಿಶ್ ಚಿಕನ್ ಹಾಂ ಓಕೆ ಚೆನ್ನಾಗಿರುತ್ತೆ ಹಾಂ ಓಕೆ ಓಕೆ ಅಲ್ಲಿ ಸ್ಟ್ರೈಟ್ ರೋಡ್ ಹೋಗಬೇಕಲ್ಲ ಅದರ ಹಿಂದುಗಡೆಯಾ ಹ್ಞೂ ಓಕೆ ನಾನು ಹೋಗಿ ನಾನು ನಿಮಗೆ ಗೊತ್ತಾಗದೆ ಇದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಓಕೆ ಥ್ಯಾಂಕ್ಸ್